ಸ್ವಿಗ್ಗಿಯಿಂದಲಾ ಹಾಂ ಸರ್ ಹೇಳಿ ಹಾಂ ನೀವೀಗ ಉಡುಪಿಯಲ್ಲಿದ್ದೀರಾ ಸರಿ ನೀವು ಕಾಪುಗೆ ಬಂದ್ಮೇಲೆ ನಿಮಗೆ ಅಲ್ಲಿ ಜನಾರ್ಧನ ಟೆಂಪಲ್ಗೆ ಹೋಗುವ ದಾರಿ ಅಂತ ದ್ವಾರ ಕಾಣ್ತದೆ ಆಯಿತಾ ಆ ದ್ವಾರದಿಂದ ಲೆಫ್ಟ್ ಟರ್ನ್ ತಗೊಂಡು ದ್ವಾರದ ಒಳಗೆ ಬನ್ನಿ ಸೀದಾ ಬಂದರೆ ನಿಮಗೆ ಟೆಂಪಲ್ ಕಾಣ್ತದೆ ಗುಡಿಯ ಪಕ್ಕದಲ್ಲಿನ ರೋಡಲ್ಲಿ ನೀವು ಸೀದಾ ಬಂದರೆ ಅಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ದಾರಿ ಹೋಗೋದು ಕಾಣ್ತದೆ ಅದ್ರಿಂದ ಒಳಗೆ ಬಂದು ಒಂದು ನಾಲ್ಕೈದು ಮನೆ ಬಿಟ್ಟು ಬಂದರೆ ಸಾಕು ನಮ್ಮ ಮನೆ ನಿಮಗೆ ಸಿಗ್ತದೆ ಹಾಂ ಅಡ್ರೆಸ್ ಹೇಳಬೇಕ ಅಡ್ರೆಸ್ ಬಂದು ಪದ್ಮ ನಿವಾಸ ಅಂತ ಹೇಳಿ ಅನಂತ್ ರಾಜ್ ರೋಡ್ ಮಲ್ಲಾರ್ ಕಾಪು ಹಾಂ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾಯಿತ್ತು ಅದು ಮುಗಿದಿದ್ರೆ ನೀವು ಅಲ್ಲಿಂದ ಬರ್ಬೋದು ಹಾಗೇನಾದರೂ ಕಾಮಗಾರಿಕೆ ಆಗ್ತಾಯಿದ್ದು ನಿಮಗೆ ಅಲ್ಲಿಂದ ಬರಲಿಕ್ಕೆ ಆಗ್ತಾಯಿಲ್ಲಾಂದ್ರೆ ನೀವು ಜನಾರ್ಧನ ಟೆಂಪಲ್ ರಸ್ತೆಯ ಬದಲು ಮಜೂರು ರೋಡಿಂದಾಗಿ ಒಳಗಡೆಯಿಂದ ಮಲ್ಲಾರ್ ರೋಡಿಂದಾಗಿ ಬರ್ಬೇಕಾಗ್ತದೆ ಸ್ವಲ್ಪ ಅದು ರೌಂಡಾಗಿ ಬರಬೇಕಾಗ್ತದೆ ಬಟ್ ಈಗ ಕೆಲಸ ಮುಗಿದಿದೆ ಅಂತ ನನಗೆ ಅನ್ನಿಸ್ತದೆ ಯಾಕೆಂದರೆ ನಾನು ಬರುವಾಗ ಟೂ ವೀಲರ್ ಗಾಡಿಗೆಲ್ಲ ಬರಲಿಕ್ಕೆ ಬಿಡ್ತಾಯಿದ್ದರು ಸೊ ನೀವು ಅಲ್ಲಿಂದ ಬರಬಹುದು ಹೌದು ಸರ್ ಹಾಂ ಹಾಗೆ ಕಷ್ಟ ಆಗ್ತಾಯಿದ್ದರೆ ನೀವು ನನಗೆ ಕಾಲ್ ಮಾಡಿ ನೀವು ಅಲ್ಲಿ ಟೆಮ್ ಜನಾರ್ಧನ ಟೆಂಪಲ್ವರೆಗೆ ಬಂದರೆ ನಾನು ಅಲ್ಲಿಗೆ ಬಂದು ಫುಡ್ನ ಪಿಕ್ ಮಾಡಿ ಬೇಕಾದರೆ ತಗೊಂಡು ಹೋಗ್ಬೋದು ಮನೆಗೆ ಬರ್ತೀರಾ ಹಾ ಓಕೆ ಸರಿ ಸರಿ ಆಯಿತು ಥ್ಯಾಂಕ್ ಯು ಆಯಿತಾ ಸರ್